ಸರ್ಕಾರದ ಯೋಜನೆಗಳು ಅಥವಾ ಸ್ಕೀಮ್ಗಳನ್ನು ನಾವು ಗಮನಿಸುವುದೇ ಆದ್ರೆ ಕೆಲವೊಂದಿಷ್ಟು ಯೋಜನೆಗಳು ಬಹಳಷ್ಟು ಸಹಕಾರಿ ಆಗಿರುವಂಥದ್ದು ಹಾಂ ಹಾಂ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈಗ ಕೆಲವೊಂದಿಷ್ಟು ಮಕ್ಕಳಿಗೆಲ್ಲ ಏನು ಮಾಡಿದಾರೆ ಅಂತಂದ್ರೆ ಹುಟ್ಟಿದಂಥ ಒಂದು ಹೆಣ್ಣು ಮಗುಗೆ ಮಗುವಿಗೆ ಭಾಗ್ಯಲಕ್ಷ್ಮೀ ಅಂತ ಒಂದು ಯೋಜನೆಯನ್ನು ಜಾರಿಯಲ್ಲಿ ತಂದಿದಾರೆ ಆ ಭಾಗ್ಯಲಕ್ಷ್ಮೀ ಯೋಜನೆಯ ಒಂದು ರೂಪರೇಷೆ ಏನು ಅಂತಂತಂದ್ರೆ ಏನು ಮಾಡ್ತಾರೆ ಮಕ್ಕಳಿಗೆ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಅವರ ಹೆಸರಲ್ಲಿ ಅಲ್ಲಿ ಏನು ಮಾಡ್ತಾರೆ ಪಾಲಕರು ಒಂದು ಸ್ವಲ್ಪ ಹಣವನ್ನು ಇಷ್ಟು ತಿಂಗಳ ಒಂದು ಸಾವಿರ ಅವರ ಕೈಯಿಂದ ಎಷ್ಟು ಆಗ್ತದೆ ಅಷ್ಟು ಹಣವನ್ನು ಅವರು ಕಟ್ತಾ ಹೋದರೆ ಪೋಸ್ಟ್ನಲ್ಲಿ ಮುಂದೆ ಒಂದು ಸಂದರ್ಭದಲ್ಲಿ ಆ ಮಗು ಹದಿನೆಂಟು ವರ್ಷಕ್ಕೆ ಬಂದಾಗ ಆ ಮಗುವಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅವರ ಶಿಕ್ಷಣಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಹಣವನ್ನು ಏನು ಮಾಡ್ತೆ ಸರ್ಕಾರ ಅದಕ್ಕೆ ಇನ್ನಷ್ಟು ಬಡ್ಡಿಯನ್ನು ಸೇರಿಸಿ ಏನು ಮಾಡ್ತದೆ ಕೊಡುವಂಥದ್ದು ಈ ರೀತಿಯಿಂದ ಸರಕಾರದ ಒಂದು ಯೋಜನೆಗಳು ಬಹಳಷ್ಟು ಫಲಕಾರಿ ಆಗಿರುವುದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಹಾಗೆ ಇಂದಿನ ಒಂದು ಸಂದರ್ಭದಲ್ಲಿ ಮಹಿಳೆ ಆರೋಗ್ಯದ ಒಂದು ದೃಷ್ಟಿಯಿಂದ ನಾವು ತೆಗೆದುಕೊಂಡ್ರೆ ಆರೋಗ್ಯದ ಒಂದು ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಂಡದ್ದೇ ಆದ್ರೆ ಏನು ಸಾಕಷ್ಟು ಒಂದು ಯೋಜನೆಗಳನ್ನು ಕೂಡ ಆರೋಗ್ಯದ ದೃಷ್ಟಿಯಿಂದ ಹಾಕಿಕೊಂಡಿದ್ದಾರೆ ಆದ್ರೆ ಅದರಲ್ಲಿ ನಾ ಮಕ್ಕ ಏನು ಅತ್ಯಂತ ಬಡ ರೇಖೆಯ ಕುಟೊ ಕೆಳ ರೇಖೆ ಇರುವಂಥ ಜನರಿಗೆಲ್ಲ ಏನು ಮಾಡ್ತಾರೆ ಸರಕಾರ ಐದು ಲಕ್ಷ ಒಂದು ಹಣವನ್ನು ಕೊಡುವುದರ ಮೂಲಕ ಅವರಿಗೆ ಆ ಹಣವನ್ನು ಹಣಿಗೆ ಹಣದ ಮೂ ಆ ಹಣದ ಮೂಲಕ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿರುವಂಥದ್ದು ಅದಲ್ಲದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಂದು ಅಡಿಯಲ್ಲಿ ತೆಗೆದುಕೊಂದರೆ ಮತ್ತು ಇನ್ನೂ ಹಲವಾರು ಒಂದು ಯೋಜನೆಗಳು ನಿರಾಶ್ರಿತರಿಗೆಲ್ಲ ಏನು ಮಾಡುವುದು ಮನೆಯನ್ನು ಕಟ್ಟಿಸಿ ಕೊಡುವಂತಹ ಒಂದು ಯೋಜನೆ ಯಾರು ಒಂದು ಆಶ್ರಯ ಇಲ್ವೋ ಒಂದು ಮನೆಗಳು ಇಲ್ಲದೆ ಮನೆಗೆ ಒಂದು ನೆಲೆಸು ಒಂದು ಹಿನ್ನೆಲೆ ಸಾಕಷ್ಟು ತೊಂದರೆ ಅನುಭವ್ಸ್ತಾ ಇದ್ದಾರೋ ಅಂಥ ಒಂದು ಬಡ ರೇಖೆಯ ಒಂದು ಕೆಳಗಿರುವಂಥ ಜನರಿಗೆಲ್ಲ ಏನು ಮಾಡ್ತಾ ಇದಾರಂದ್ರೆ ಮನೆಗಳನ್ನು ಕಟ್ಟಿಸುವಂಥ ಒಂದು ವ್ಯವಸ್ಥೆ ಆ ಕಾರಣಕ್ಕಾಗಿ ನಾವು ಸರಕಾರದ ಒಂದು ಯಾವ ಯಾವ ಸ್ಕೀಮ್ಗಳು ಎಷ್ ಹಲವಾರು ಜನರಿಗೆ ಕೂಡ ಉಪಯೋಗ ಆಗಿರುವುದನ್ನು ನಾವು ಕೂಡ ನೋಡ್ತೇವೆ ಸರಕಾರಿ ಶಾಲೆ ಮಕ್ಕಳಿಗೆಲ್ಲ ಏನು ಮಾಡ್ತಾರೆ ಮಕ್ಕಳಾಗಿ ಒಂದು ಓದುವಂತಹ ಒಂದು ಹವ್ಯಾಸವನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಆ ಮಕ್ಕಳಿಗೆಲ್ಲ ಏನು ಮಾಡ್ತಾರ್ ಅಂತಂದ್ರೆ ಒಂದು ಸಮವಸ್ತ್ರದವು ಕೊಡುವಂಥದ್ದು ಆಮೇಲೆ ಅವರಿಗೆ ಬಿಸಿ ಊಟದ ಒಂದು ವ್ಯವಸ್ಥೆ ಮಕ್ಕಳಿಗೆಲ್ಲ ಮಧ್ಯಾಹ್ನದ ಒಂದು ಬಿಸಿ ಊಟದ ಒಂದು ಮ ಕೊಟ್ಟೆವು ಅಂತಂದ್ರೆ ಮಕ್ಕಳೆಲ್ಲ ಏನು ಮಾಡ್ತಾರೆ ಶಾಲೆಗೆ ಬರ್ತಾರೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಬಿಟ್ ಈ ಬಿಸಿ ಊಟದ ವ್ಯವಸ್ಥೆ ಕೂಡ ಏನು ಮಾಡಿದೆ ಸರ್ಕಾರ ಮಾಡಿರುವಂಥದ್ದು ಆಮೇಲೆ ಮಕ್ಕಳಿಗೆ ಸರ್ಕಾರದ ಬಿಸಿ ಊಟದ ಒಂದು ವ್ಯವಸ್ಥೆ ಮಾಡೋದಲ್ಲದೆ ಮತ್ತು ಮಕ್ಕಳಿಗೆ ಏನು ಮಾಡಿದ್ದಾರೆ ಅಂತಂದ್ರೆ ಸಮಾ ಏನು ಈ ಹಿಂದೆಲ್ಲ ಹಾಲು ಕೊಡುವಂಥ ಒಂದು ವ್ಯವಸ್ಥೆ ಮಕ್ಕಳಿಗೆಲ್ಲ ಹಾಲು ಕೊಟ್ಟರೆ ಮಕ್ಕಳು ಹಾಲಿನ ಒಂದು ಅಪೇಕ್ಷೆಗೆ ಶಿಕ್ಷಣ ಬರ್ತಾರೆ ಅನ್ನುವಂತನೋ ಅಥ್ವಾ ನಮ್ಮ ಮಕ್ಕಳಲ್ಲಿ ಪೌಷ್ಟಿಕತೆ ಹೆಚ್ಚಾಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಏನು ಮಾಡಿದಾರೆ ಸರ್ಕಾರ ಅವರಿಗೆ ಹಾಲು ಮೊಟ್ಟೆ ಇಂಥವುಗಳನ್ನು ಕೊಡುವಂಥ ವ್ಯವಸ್ಥೆ ಕೂಡ ಜಾರಿಯಲ್ಲಿ ಇರುವಂಥದ್ದು ಆಮೇಲೆ ಅಂತ ಹೇಳ್ತೇವಲ್ಲ ಸರಕಾರ ಒಂದು ಎರಡು ಅಲ್ಲ ಸಾಮ ಜನರಿಗಾಗಿ ಸಾಕಷ್ಟು ಏನು ಮಾಡಿದಾರೆ ಅಂದ್ರೆ ಸ್ಕೀಮ್ಗಳನ್ನು ಹಾಕಿದ್ದರೂ ಕೂಡ ಅವು ಮುಖ್ಯವಾಗಿ ಯಾರಿಗೆ ತಲುಪಬೇಕಲ್ಲ ಆ ಬಡ ವರ್ಗದವ್ರಿಗೆ ಏನಾಗ್ತಿಲ್ಲ ಸ್ಕೀಮ್ಗಳು ತಲುಪ್ಲಿಕ್ ಸಾಧ್ಯವೇ ಆಗ್ತಾ ಇಲ್ಲ ಅದು ಏನಾಗ್ತದೆ ಅಂದ್ರೆ ಮತ್ತು ಅವಶ್ಯವಾಗಿ ಯಾರಿಗೆ ತಲುಪಬೇಕಲ್ಲ ಅವರಿಗೇ ಏನಾಗ್ತದೆ ತಲುಪ್ತಾ ಇರುವಂಥದ್ದು ಅದೇ ಹೇಳ್ತೇವಲ್ಲ ಏನು ತಗ್ಗಿದ್ದಲ್ಲಿ ನೀರು ನಿಲ್ತದೆ ಅನ್ನುವಂಥದ್ದು ಹಾಗೆ ಅವ್ ಆವಶ್ಯಕತೆಗೂ ಅವಕಾಶವನ್ನು ಬಳಸ್ಕೊಳ್ಳೋರೆ ಬಳಸ್ಕೊತಾ ಇದಾರೆ ಹೊರತಾಗಿ ಅವಕಾಶಗಳಿಂದ ವಂಚಿತರಾಗೋದು ಅವರು ಅವರು ವಂಚಿತರಾಗ್ತಲೇ ಹೋಗ್ತಾ ಇದ್ದಾರೆ ಇದೇ ಒಂದು ದುರಂತ ಅನ್ನುವಂಥದನ್ನು ನಾನು ಇಲ್ಲಿ ಪ್ರಸ್ತಾಪ ಪಡಿಸ್ತೀನಿ ಇಲ್ಲಿವರೆಗೂ ಕೂಡ ನಾನು ಸರಕಾರದ ಯಾವ ಒಂದು ಸ್ಕೀಮನ್ನು ಕೂಡ ನಾ ಏನು ಮಾಡಿಲ್ಲ ಪಡೆದುಕೊಂಡಿಲ್ಲ ನಾನು ಕಲಿತಿರುವಂಥದ್ದು ಒಂದು ಸರಕಾರಿ ಶಾಲೆಯಲ್ಲಿ ಕನ್ನಡ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಕಲ್ತರೂ ಕಲ್ತೀನಿ ಅಲ್ಲಿದು ಅಂತಂದರೆ ನಾ ಅವಾಗ ಕಲಿಯುವಂಥ ಸಂದರ್ಭದಲ್ಲಿ ಈ ಥರ ಖಾಸಗಿ ಶಾಲೆಗಳಲ್ಲೆಲ್ಲ ಫೀಸ ಐದು ಸಾವಿರ ಆರು ಸಾವಿರ ಇರ್ತಿರುವಂಥದ್ದು ಆದ್ರೆ ನಾ ಕಲ್ತಿರುವಂಥ ಒಂದು ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬರೀ ಅದು ಶುಲ್ಕ ಎಷ್ಟು ಇತ್ತು ಅಂದರೆ ಬರಿ ಇಪ್ಪತ್ತು ರೂಪಾಯಿ ಇರುವಂಥದ್ದು ಅದು ಒಂದು ನಾ ಏನು ಮಾಡಿದೆ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲಿವಂಥ ಸಂದರ್ಭದಲ್ಲಿ ನು ಆ ಒಂದು ಯೋಜನೆಯನ್ನು ಸರ್ಕಾರದ ಒಂದು ಯೋಜನೆ ಬಡ ಮಕ್ಳ ಇದು ಮಕ್ಕಳಿಗೆಲ್ಲ ಏನು ನೋಡ್ದು ಫ್ರೀ ಉಚಿತವಾದಂಥ ಒಂದು ಶಿಕ್ಷಣ ಕೊಡಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಂತರದ ದಿನಗಳಲ್ಲೆಲ್ಲ ಏನು ಮಾಡಿದರು ಆ ಒಂದು ಇಪ್ಪತ್ತು ರೂಪಾಯಿ ಇರುವಂಥ ಒಂದು ಆ ಶುಲ್ಕವನ್ನೂ ಕೂಡ ಏನು ಮಾಡಿದರು ತೆಗದ ತೆಗೆಯುವಂಥದ್ದು ಆಮೇಲೆ ಮುಂದೆ ತೆಗೆದುಕೊಂಡು ಅಂದರೆ ಹೀಗೆ ಸಾಕಷ್ಟು ಒಂದು ಯೋಜನೆಗಳನ್ನು ಏನು ಮಾಡಿದಾರೆ ಸರ್ಕಾರ ಜನರಿಗಾಗಿ ಹಮ್ಕೊಳ್ತಲೇ ಬಂದಿರುವಂಥದ್ದು ಯಾವುದೇ ಒಂದು ಸರ್ಕಾರ ಬರಲಿ ಅದು ಏನು ಮ ಬಾ ಏನು ಬಡ ರೇಖೆಯ ಕೆಳಗಿರುವಂಥ ಒಂದು ಜನರಿಗೆಲ್ಲ ಉಪಯೋಗ ಆಗಲಿ ಅನ್ನುವಂಥ ರೀತಿಯಲ್ಲಿ ಹಮ್ಮಿಕೊಂಡರೂ ಕೂಡ ಅದು ತ ತಕ್ಕ ಮಟ್ಟಿಗೆ ಸಲ್ಲಬೇಕು ಅನ್ನುವಂಥ ವಿಚಾರವನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಪ್ರಸ್ತಾಪ ಪಡಿಸುವಂಥದ್ದು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಹೀಗೆ ಬಂದಿರುವಂಥ ಹೊಸದಾಗಿರುವಂಥ ಒಂದು ಯೋಜನೆಯೊಂದು ಗೃಹಲಕ್ಷ್ಮಿ ಯೋಜನೆ ಎನ್ನುವಂಥದ್ದು ಆಮೇಲೆ ನಿರಂತರ ಜ್ಯೋತಿ ಎನ್ನುವಂಥದ್ದು ಆಮೇಲೆ ಏನು ಸಂಚಾರ ಲಕ್ಷ್ಮಿ ಎನ್ನುವಂಥ ಒಂದು ಯೋಜನೆಗಳು ಸಾಕಷ್ಟು ಯೋಜನೆಗಳು ಕೂಡ ಸರ್ಕಾರ ಹಮ್ಮಿಕೊಂಡಿದೆ ಆದ್ರೆ ನಾವೊಂದು ಹೇಳುವಂಥದ್ದು ಏನು ಅಂತಂದ್ರೆ ಸರಕಾರದ ಈ ಯೋಜನೆಗಳು ಏನು ಬೇಕು ತಲುಪುವರೆಗೆ ಸರಿಯಾದ ರೀತಿಯಲ್ಲಿ ತಲುಪಿದಾಗ ಮಾತ್ರ ಅವರ ಕೈಗೊಂಡಂಥ ಒಂದು ಶ್ರಮ ಏನಾಗ್ತದೆ ಫಲದಾಯ ಆಗ್ತದೆ ಫಲದಾಯಕ ಆಗ್ತದೆ ಅವ್ರ ಒಂದು ಯೋಜನೆ ಏನಾಗ್ತದೆ ಏನು ಯಶಸ್ವಿ ಆಗಕ್ಕ ಸಾಧ್ಯ ಆಗು ಅನ್ನುವಂಥದ್ದು ಒಂದು ಆರೋಗ್ಯದ ಕುರಿತಾಗಿ ಯಶಸ್ವಿನಿ ಕಾರ್ಡು ಆರೋಗ್ಯದ ಒಂದು ಕುರಿತಾಗಿ ತೆಗೆದುಕೊಳ್ಳೋದ್ರೆ ಯಶಸ್ವಿನಿ ಕಾ ಯೋಜನೆ ಎನ್ನುವಂಥದ್ದನ್ನು ಕೂಡ ಏನು ಮಾಡಿದರು ಸರ್ಕಾರ ಜಾರಿಗೆ ಬನ್ ತಂದಿತ್ತು ಮೊದಲಿನ ಸಂದರ್ಭದಲ್ಲಿ ಯಶಸ್ವಿ ಯೋಜನೆಯಲ್ಲಿ ಏನಿತ್ತು ಅಂತಂದ್ರೆ ಬರೀ ಯಶಸ್ವಿನಿ ಯೋಜನೆ ಅಂದ್ರೆ ರೈತರಿಗಾಗಿ ಮಾತ್ರ ಇರುವಂಥದ್ದು ಯಾವ ರೈತ ಅನಾರೋಗ್ಯದಿಂದ ಬಳಲ್ತಾ ಇದಾನ ಅವನಿಗೆ ಒಂದು ಶಸ್ತ್ರಚಿಕಿತ್ಸೆಯ ಆವಶ್ಯಕತೆ ಇದೆ ಅಲ್ಲ ಅಂತ ಒಂದು ರೈತನಿಗೆ ಏನು ಮಾಡ್ತಾ ಇದ್ದರು ಅಂತಂದ್ರೆ ಅದು ಕ ಬಂದಿರುವಂಥ ಒಂದು ಖರ್ಚಿನಲ್ಲಿ ಅರ್ಧ ಭಾಗವನ್ನು ಸರ್ಕಾರ ಏನು ಮಾಡ್ತಾ ಇತ್ತು ಕೊಡ್ತಾ ಇರುವಂಥದ್ದು ಒಂದು ವ್ಯವಸ್ಥೆ ಜಾರಿಯಲ್ಲಿತ್ತು ಈಗ ಏನಾಗಿದೆ ಅಂದರೆ ಈಗ ಕೂಡ ಅದೊಂದು ವ್ಯವಸ್ಥೆ ಮುಂದುವರ್ ಇದೆ ಅದನ್ನು ನಾ ನೋಡಿದ್ದಾದ್ರೆ ನನ್ನ ಒಂದು ಸಂಬಂಧಿಕರಲ್ಲಿ ಆ ಒಂದು ಏನು ಆ ಯಶಸ್ವಿನಿಯ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ಅವ್ರು ಏನು ಮಾಡಿದರು ಕೈಗೊಂಡದ್ದನ್ನ ನಾನು ನೋಡಿರುವಂಥದ್ದು ಯಾಕಂದರೆ ಆ ಮಗುವಿಗೆ ಏನಾಗಿತ್ತು ಅಂತಂದ್ರೆ ಇದು ಶ್ಟೋನು ಆಗಿರುವಂಥದ್ದು ಮಗುವಿಗೆ ಕಿಡ್ನಿಯಲ್ಲಿ ಶ್ಟೋನ್ ಏನೋ ಆಗಿರುವಂಥದ್ದು ಅದು ಒಂದು ಚ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ರು ಅವಾಗ ಸರ್ಕಾರ ಸಂಪೂರ್ಣ ಅದು ಒಂದು ವೆಚ್ಚವನ್ನು ಏನು ಮಾಡಿತು ಭರಿಸಿರುವಂಥದನ್ನ ನಾನು ಕಣ್ಣಾರೆ ನೋಡಿರುವಂಥದ್ದು ಈ ಯಶಸ್ವಿ ಯೋ ಈ ಯೋಜನೆ ನನಗೆ ಯಶಸ್ವಿ ಆಯಿತು ಮತ್ತು ಆ ಒಂದು ಬಡ ಮಕ್ ಮಕ್ಕಳಿಗೆಲ್ಲ ಏನಿತ್ತು ಮಗುವಿಗೆ ಅನುಕೂಲ ಆಯಿತು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಸ್ಪ ಹೇಳ್ತಾ ಹೇಳ್ತಾ ಅಯ್ನಿ ಆಮೇಲೆ ನಾ ಹೇಳಿದೆವಲ್ಲ ಇನ್ನೂ ಒಂದು ಏನಂದ್ರೆ ಅದೇ ಇನ್ನೂ ನಿರಂತರ ಜ್ಯೋತಿ ಎನ್ನುವ ಒಂದು ವ್ಯವಸ್ಥೆ ಹಳ್ಳಿಗಳಲ್ಲೆಲ್ಲ ಎಷ್ಟೊಂದು ಏನು ಆತಂದ್ರೆ ಸಮಸ್ಯೆಗಳು ಅನುಭವ್ಸ್ತಾ ಇರುವಂಥದ್ದು ಕರೆಂಟ್ಗಳನ್ನು ಬೇಸಿಗೆ ಅಂಥ ಸಂದರ್ಭ ನಾನು ಅನ್ಭವ್ಸಿರುವಂಥದ್ದು ನಾ ಓದು ಅಂತಂದ ಸಂದರ್ಭದಲ್ಲಿ ಏನಾಗಿದೆ ಎಸ್ ಎಸ್ ಎಲ್ ಸಿ ಇದ್ದಾಗ ರಾತ್ರಿ ಹತ್ತು ಗಂಟೆಗೇ ಕರೆಂಟ್ ಹೋಗ್ಬಿಡ್ತು ಅಂತಂದ್ರೆ ಬೆಳಗ್ಗೆ ಏನು ಮಾಡ್ತಿತ್ತು ಒಮ್ಮೆ ಆರು ಗಂಟೆಗೆ ಬರುವಂಥದ್ದು ಓದುವಂಥ ಸಂದರ್ಭ ಪರೀಕ್ಷೆಗಳು ಓದ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ಚಿಮಣಿನೋ ಕಂದೀಲೋ ಇನ್ನೇನೋ ಇಟ್ಟುಕೊಂಡು ಏನು ಮಾಡ್ತಿದ್ವಿ ತಲೆ ಬಾಗಿಸಿ ಬಾಗಿಸಿ ಬಾಗಿಸಿ ಓದ್ತಾ ಓದ್ತಾ ಕೂದಲನೇ ಸುಟ್ಕೊಂಡು ಹೋಗಿರುವಂ ಥದ್ದು ಕೂಡ ನಾವು ನೋಡ್ತೀವಿ ಅಂಥ ಸಂದರ್ಭದಲ್ಲಿ ಏನು ಮಾಡಿದೆ ಅಂತಂದ್ರ್ ಸರ್ಕಾರ ನಿರಂತರ ಜ್ಯೋತಿ ಎನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದು ಪ್ರತಿಯೊಂದು ಗ್ರಾಮ ಗ್ರಾಮಕ್ಕೂ ಕೂಡ ಏನು ಮಾಡಿತು ವಿದ್ಯುತ್ತನ್ನು ಒದಗಿಸುವಂಥ ಪೂರೈಸುವಂಥ ಕೆಲಸ ಮಾಡಿತು ಈ ಒಂದು ಕೆಲಸ ಅತ್ಯಂತ ಯಶಸ್ವಿ ಆಗಿ ಸಾಗಿದೆ ಎನ್ನುದನ್ನು ನಾನು ಏನು ಮಾಡ್ತೀನಿ ಹೆಮ್ಮೆಯಿಂದ ಹೇಳ್ತೀನಿ ಯಾಕಂದರೆ ಈಗ ಕೂಡ ನಾ ಹಳ್ಳಿಗಳಿಗೆಲ್ಲ ಹೋದಂಥ ಸಂದರ್ಭದಾಗ ನನ್ನ ಮನೆ ಇರುವಂಥ ನಾವು ನೋಡ್ತಿರ್ತೀವಿ ವಿದ್ಯಾರ್ಥಿಗಳೆಲ್ಲ ಅತ್ಯಂತ ಲವಲವಿಕೆಯಿಂದ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲೆಲ್ಲ ಏನು ಕರೆಂಟ್ಗಳನ್ನು ಹಚ್ಕೊಂಡು ರಾತ್ರಿಯೆಲ್ಲ ಕುತ್ಕೊಂಡು ಏನು ತಯಾರಿಗಳನ್ನು ಓದುವುದು ತಯಾರಿನ ಮಾಡ್ಕೋತ ಇರ್ತಾರೆ ಅದಕ್ಕಾಗಿ ಇಂಥ ಒಂದು ಯೋಜನೆಗಳು ಕೆಲವೊಂದಿಷ್ಟು ಭಾಗದಲ್ಲಿ ಯಶಸ್ವಿಯಾಗಿ ನಾವು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗುವಂಥದ್ದು ಪ್ರತಿಯೊಂದು ಸರಕಾರ ಬಂದರೂ ಕೂಡ ಏನು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ಆಮೇಲೆ ಏನು ಈ ಸಹಕಾರಿ ಒಂದು ಸಂಘಗಳಲೆಲ್ಲ ಏನು ಮಾಡ್ತದೆ ಸಾಲವನ್ನು ಮನ್ನಾ ಮಾಡುವಂಥ ಒಂದು ಸ್ಕೀಮ್ಗಳನ್ನೆಲ್ಲ ಏನು ಮಾಡುತ್ತೆ ಸರ್ಕಾರ ಕೈಗೊಳ್ಳುವಂಥದ್ದು ಬಡ ರೈತರೆಲ್ಲ ಏನು ಮಾಡ್ತದೆ ಅಂದ್ರೆ ಅವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಏನು ಮಾಡ್ತಾರ ಸಾಲವನ್ನು ಕೊಡುವಂಥದ್ದು ಏನೋ ಬರಗಾಲದ ಸಂದರ್ಭದಲ್ಲಿಯೇ ಏನು ಅಥ್ವಾ ನೆರೆ ಹಾವಳಿಯ ಒಂದು ಸಂದರ್ಭದಿಂದ ಆ ರೈತ ಆ ವರ್ಷ ಸಂಪೂರ್ಣವಾಗಿ ತೊಂದರೆಯನ್ನು ಅನುಭವ್ಸಿದ್ದ ಅಂತಂದ್ರೆ ಸರ್ಕಾರ ಏನು ಮಾಡ್ತದೆ ಅವರ ಸಾಲವನ್ನು ಮನ್ನಾ ಮಾಡುವಂಥದನ್ನು ಕೂಡ ಇರುವಂಥದನ್ನು ನಾವು ನೋಡ್ತಾ ಇದ್ದೇವೆ ಇದು ಕೂಡ ಒಂದು ಒಳ್ಳೆಯದು ಅನ್ನುವಂಥ ಒಳ್ಳೆಯ ಒಂದು ಸ್ಕೀಮ್ ಅಥ್ವಾ ಯೋಜನೆ ಅನ್ನುವಂಥದನ್ನು ನಾ ಗಮನಿಸಿದ್ದೇನೆ ಯಾಕಂದರೆ ಇದರಿಂದ ಎಷ್ಟೋ ಜನ ರೈತರಿಗೇನಾಗಿದೆ ಅಂತಂದ್ರೆ ಭಾಳಷ್ಟು ಅನುಕೂಲ ಆಗಿರುವಂಥದನ್ನು ನನ್ನ ಕಣ್ಣ ಮುಂದೆಯೇ ನಡೆದಂಥ ಒಂದು ಉದಾಹರಣೆಗಳೆಲ್ಲ ಇವು ಅವರು ಸಾಲದಿಂದ ಬಳಲ್ತಾ ಇರುವಂಥ ಸಂದರ್ಭದಲ್ಲಿ ಸರಕಾರ ಅವ್ರು ಇರುವಂಥ ಒಂದು ಎಪ್ಪತ್ತು ಸಾವಿರ ಒಂದು ಲಕ್ಷವೋ ಎಂಬತ್ತು ಸಾವಿರವೋ ಆ ಸಾಲವನ್ನು ಮನ್ನಾ ಮಾಡಿತು ಅದನ್ನು ಅಂತೂ ಅಂತಂದ್ರೆ ಆ ರೈತರ ಮುಖದಲ್ಲಿ ಇರುವಂಥ ಆ ಖುಷಿಯನ್ನು ನೋಡಲು ಅಸಾಧ್ಯವಾಗಿರುವುದು ಅಂತ ಒಂದು ಸಂತೋಷವನ್ನು ಇರ್ತಾ ಅಲ್ಲಿ ಗಮನಿಸ್ತಾ ಇರ್ತಾರ ಈಗ ಈ ಗೃಹಲಕ್ಷ್ಮೀ ಯೋಜನೆಯನ್ನುವಂಥದ್ರಲ್ಲಿ ಏನು ಮಾಡ್ತಾರೆ ಪ್ರತಿ ಒಂದು ಮಹಿಳೆಯರಿಗೂ ಕೂಡ ಎರಡು ಎರಡು ಸಾವಿರ ಹಣವನ್ನು ಏನು ಮಾಡ್ತಾ ಇದಾರೆ ಸರ್ಕಾರ ಕೊಡ್ತಾ ಇದೆ ಆದ್ರೆ ಒಮ್ಮೆ ಒಂದು ರೀತಿಯಿಂದ ವಿಚಾರ ಮಾಡಿದ್ರೆ ಅನಿಸುತ್ತೆ ಇಲ್ಲಿ ಏನು ಮಹಿ ಏನು ಈ ರೀತಿಯ ಒಂದು ಸ್ಕೀಮನ್ನು ಜಾರಿಗೆ ತರುವ ಒಂದು ಕಾರಣದಿಂದ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲೋ ಅನಿಸುವಂಥದ್ದು ಏನು ಅಂತಂದರೆ ಯುವಕರಿಗೆಲ್ಲ ಏನು ಮಾಡ್ತಿದ್ದರು ನಿರುದ್ಯೋಗದಿಂದ ಬಳಲಬಾರ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರಿಗೆ ಮೂರು ಸಾವಿರ ಯಾರು ಡಿಪ್ಲೊಮ ಪದವಿಗಳನ್ನು ಮುಗಿಸಿದ್ದಾರಲ್ಲ ಅಂಥವಿದ್ ಏನು ಯುವ ಜನಾಂಗಕ್ಕೆ ಮೂರು ಸಾವಿರ ರೂಪಾಯಿಗಳನ್ನು ಕೊಡುವಂಥ ಒಂದು ಸ್ಕೀಮ್ ಏನು ಮಾಡಿದೆ ಸರ್ಕಾರ ಹಾಕಿಕೊಟ್ಟಿರುವಂಥದ್ದು ಒಂದು ಒಳ್ಳೆದು ಇರಬೌದು ಆದ್ರೆ ಅದ್ರಿಂದ ಏನಾಕದೆ ಅಂದ್ರೆ ಮೂರು ಸಾವಿರ ಬಂತಂದ್ರೆ ಸಾಕಲ್ಲ ನನ್ನ ಖರ್ಚಿಗೆ ಆಗ್ತದೆ ಯಾಕೆ ದುಡಿಯಬೇಕು ಅನ್ನುವಂಥ ಮನೋಭಾವ ಅವನಲ್ಲಿ ಹುಟ್ಟು ಹುಟ್ಲಕ್ಕೆ ಪ್ರಾರಂಭ ಆಗ್ತದೆ ಆ ಇಂತಹ ಒಂದು ಕು ಅವರಿಗೆ ಏನು ಮಾಡಿತು ವ್ಯವಸ್ಥೆನೂ ಜಾರಿಗೆ ತರಬಾರದು ಅನ್ನುವಂಥ ನ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ಈ ಬಸ್ಸಿನ ಒಂದು ಸಂಚಾರ ಲಕ್ಷ್ಮಿ ಯೋಜನೆ ತಂದು ದಿನಾ ಎಷ್ಟು ಮಂದಿ ಬಸ್ನಾಗ ಅಡ್ಯಾಡಕ್ಕೆ ಸಾಧ್ಯ ಅದ ಫ್ರೀ ಬಸ್ ಅದ ಉಚಿತ ಬಸ್ ಅದ ಅನ್ನುವಂಥ ಕಾರಣಕ್ಕಾಗಿ ಜನ ಸಿಕ್ಕಾಪಟ್ಟೆ ತಿರುಗಾಡುವಂಥದನ್ನ ರೂಢಿಸ್ಕೊಂಡು ಬಿಟ್ಟಿದಾರೆ ಅದಕ್ಕಾಗಿ ಈಸ್ ಇದು ಏನಾಗ್ತದೆ ಅಂತಂದ್ರೆ ಇದು ಗದ್ದಲಕ್ಕೆ ಇನ್ನೂ ಏನು ಆಗ್ತದೆ ಜಗಳಕ್ಕೆ ಸಾಕಷ್ಟು ಅವಶ್ಯ ಆಗಕತ್ತದೆ ಅನ್ನುವಂಥದ್ದು ನಾ ಇಲ್ಲಿ ನೋಡುವಂಥದ್ದು